ಹಾಂ ಹೌದು ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಮತ್ತು ನಮ್ಮ ಒಂದು ಸಕಾರಾತ್ಮಕ ಸದೃಢತೆಗೆ ರನ್ನಿಂಗ್ ಮಾಡೋದು ತುಂಬ ಪರಿಣಾಮವನ್ನು ಬೀರುತ್ತದೆ ನನಗೆ ಒಂದು ತಿಳಿದಾಗೆ ನಾನು ಹೆಚ್ಚಾಗಿ ರನ್ನಿಂಗ್ ಮಾಡುತ್ತೇನೆ ಅಂದರೆ ಬೆಳಗ್ಗಿನ ಸಮಯ ಬೇಗ ಎದ್ದು ಶೂಸ್ಗಳನ್ನು ಹಾಕಿಕೊಂಡು ನಾನು ಗ್ರೌಂಡ್ಗೆ ರನ್ನಿಂಗ್ ಮಾಡಲು ಹೋಗುತ್ತೇನೆ ರನ್ನಿಂಗ್ ಮಾಡಿದ ನಂತರ ಬಂದು ಸ್ನಾನವನ್ನು ಮಾಡಿಕೊಂಡು ತಿಂಡಿ ಮಾಡುತ್ತೇನೆ ನಾನು ಒಮ್ಮೆ ಒಮ್ಮೆ ಅಂದರೆ ರನ್ನಿಂಗ್ ಮಾಡೋದನ್ನ ಯಾವಾಗಲಾದರೂ ಸುಸ್ತಾದಾಗ ಅಥವಾ ಯಾವಾಗಾದರು ಹುಷಾರಿಲ್ಲದಾಗ ನಾನು ರನ್ನಿಂಗ್ ಮಾಡೋದನ್ನ ಬಿಟ್ಟಾಗ ನನಗೆ ಒಂದು ಥರ ಏನೋ ಮಿಸ್ಸಿಂಗ್ ಫೀಲ್ ಅಂದರೆ ಏನನ್ನೋ ಕಳೆದುಕೊಂಡ ಹಾಗೆ ಅಂದ್ರೆ ಡೈಲಿ ನಾವು ರನ್ನಿಂಗ್ ಮಾಡುವುದರಿಂದ ನಮಗೆ ಪಾಸಿಟಿವ್ ಅಂದರೆ ಮ್ ಸಕಾರಾತ್ಮಕ ಒಂದು ಭಾವನೆ ಬರುತ್ತದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರನ್ನಿಂಗ್ ಮಾಡಿ ಬಂದರೆ ನಮ್ಮ ಮೈಯಲ್ಲಿರುವ ಬೆವರು ಹರಿದು ನಮಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ರನ್ನಿಂಗ್ ಬಹಳ ಮುಖ್ಯವಾಗಿರುತ್ತದೆ ಮತ್ತು ತುಂಬ ಆರಾಮಾದಾಯಕವಾಗಿರುತ್ತದೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಎಕ್ಸರ್ಸೈಸ್ ಮಾಡುವುದರಿಂದ ವ್ಯಾಯಾಮ ಮಾಡುವುದರಿಂದ ರನ್ನಿಂಗ್ ಮಾಡುವುದರಿಂದ ನಮ್ಮ ಒಂದು ದೇಹದ ಮೇ ದೇಹವು ಆರಾಮದಾಯಕವಾಗಿರುತ್ತದೆ ಮತ್ತು ರಾತ್ರಿಯೂ ಕೂಡ ಒಳ್ಳೆಯ ನಿದ್ದೆ ಬರುತ್ತದೆ ಇಂತಹ ಒಂದಿಷ್ಟು ಭಾವನೆಗಳನ್ನ ನಾನು ಅನುಭವಿಸಿದ್ದೇನೆ ಮತ್ತು ನಮ್ಮ ಮಾನಸಿಕದ ಮ್ ಅಂದರೆ ನಮ್ಮ ಒಂದು ಮಾನಸಿಕ ಸದೃಢತೆಗೆ ರನ್ನಿಂಗ್ ಅನ್ನುವುದು ಒಂದು ಒಳ್ಳೆಯ ಸಕಾರಾತ್ಮಕ ಪರಿಣಾಮವನ್ನು ಬೀರಿದೆ ಎಂದು ಹೇಳಬೋದು